ಸರ್ಕಾರವು ರೋಗಗಳ ಬಗ್ಗೆ ಶೈಕ್ಷಣಿಕ ಮತ್ತು ಅರಿವು ಕಾರ್ಯಕ್ರಮಗಳನ್ನು ನಮ್ಮ ಸಮುದಾಯದಲ್ಲಿ ಯಾವಾಗಲೂ ನೆಡೆಸುತ್ತಾ ನೆಡೆಸ್ಕೊಳಕತ್ತೈತಿ ನೆಡೆಸುತ್ತ ಬರು ಬರೋಕತ್ತೈತಿ ಯಾರು ಏನಂತಂದ್ರೆ ಈಗ ಉದಾಹರಣೆ ಟಿ ಬಿ ಕ್ಷಯರೋಗ ಕ್ಷಯರೋಗ ಹೇಗ್ ಹರಡುತ್ತೆ ಅನ್ನಲಿಕ್ಕೆ ಒಂದು ಜಾತಾ ಕಾರ್ಯಕ್ರಮಗಳನ್ನ ಮಾಡುತ್ತೆ ಅಂದರೆ ಬೀದಿ ನಾಟಕಗಳ ಕಾರ್ಯಕ್ರಮಗಳನ್ನ ಮಾಡಿ ಅಲ್ಲಲ್ಲೇ ಅಲ್ಲಲ್ಲೇ ಅರಿವು ಕಾರ್ಯಕ್ರಮಗಳನ್ನ ಓಣಿ ಓಣಿಯೊಳಗೆ ಸಮುದಾಯಗಳನ್ನ ಸೇರಿಸಿ ಅವರಿಗೆ ಆ ಮಾಹಿತಿಗಳನ್ನ ಕೊಡೋದು ಆ ಖಾಯಿಲೆಯಿಂದ ನಾವು ಹೇಗೆ ಮುಕ್ತರಾಗಬೇಕು ಅನ್ನೋದನ್ನು ಕೂಡ ಅರಿವು ಕಾರ್ಯಕ್ರಮಗಳನ್ನ ಮಾಡುತ್ತೆ ಅದರಲ್ಲಿ ಎಲ್ಲಿ ಆದಕ್ಕೆ ತಕ್ಕಂಥ ಔಷಧಿಗಳು ಸಿಕ್ತವೆ ನಾವು ಹೇಗೆ ಆ ಔಷಧಿಗಳನ್ನ ಪಡೀಬೇಕು ಅನ್ನೋದ್ರ ಬಗ್ಗೆ ಮಾಹಿತೀನು ಕೂಡ ಕೊಡೋಕತ್ತೈತಿ ಆ ಮಾಹಿತಿಯಿಂದ ಎಷ್ಟೋ ರೋಗಿಗಳು ಬದಲಾವಣೆ ಆಗಿ ತಮ್ಮ ಖಾಯಿಲೆಗಳ್ನ ತಾವೇ ಗುರ್ತಿಸಿಕೊಂಡು ಸರ್ಕಾರಕ್ಕೋಗಿ ಸರ್ಕಾರಿ ಆಸ್ಪತ್ರೆಗೋಗಿ ಮಾತ್ರೆಗಳನ್ನ ತೊಗೊಂಡು ಬರ್ತಾಯಿದೆ ಇದು ಒಂದು ಕ್ಷಯರೋಗದ ಬಗ್ಗೆ ಆಯಿತು ಇನ್ನೂ ಒಂದು ಗರ್ಭಿಣಿ ಬಾಣಂತಿಯರ ಬಗ್ಗೆ ಮಾಹಿತೀನು ಕೂಡ ಕೊಡ್ತಾಯಿದೆ ಗರ್ಭಿಣಿ ಇದ್ದಾಗ ನಾವು ಏನೆಲ್ಲ ಮುಂಜಾಗ್ರತೆಗಳನ್ನ ವಹಿಸ್ಕೋಬೇಕು ಉದಾಹರಣೆ ಈ ಗರ್ಭಿಣಿ ಇದೀನಿ ಅಂದ ತಕ್ಷ್ಣನೆ ಆಸ್ಪತ್ರೆಗೆ ಯಾವ ಟೈಮಲ್ಲಿ ಹೋಗಬೇಕು ಹೇಗೆ ಚೆಕಪ್ಗಳನ್ನ ಮಾಡಿಸ್ಕೋಬೇಕು ಏನೇನು ಚೆಕಪ್ಗಳು ಆಗಬೇಕು ಆ ಚೆಕಪ್ನಿಂದ ಮಗುವಿಗೂ ತಾಯಿಗೂ ಏನೆಲ್ಲ ಅನುಕೂಲಗಳು ಇದಾವೆ ಆ ಅನುಕೂಲಗಳಿಗೆ ಸಂಬಂಧಪಟ್ಟಂಗೆ ಮುಂದೆ ಹೆರಿಗೆ ಆಗುವಾಗ ಯಾವುದೇ ತೊಂದರೆಗಳನ್ನ ಮಹಿಳೆ ಅದನ್ನು ಅನುಸರ್ಸ್ಬಾರ್ದು ಅಂದ್ರೆ ಅದನ್ನೆ ಆ ಮಹಿಳೆಗೆ ತೊಂದರೆ ಬರಬಾರ್ದು ಅನ್ನೋ ಒಂದು ಉದಾಹರಣೆ ತೊಗೊಂಡು ಅವ್ರಿಗೆ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಮಾಹಿತಿಗಳನ್ನ ಕೊಡ್ತಾಯಿದ್ದಾರೆ ಎಷ್ಟೋ ಜನ ಗರ್ಭಿಣಿಯರು ತಾವು ಊಟ ಮಾಡತಕ್ಕಂಥ ಊಟದಲ್ಲಿ ಆಮೇಲೆ ತಿನ್ನುವಂಥ ಆಹಾರದಲ್ಲಿ ಅದು ಬೇಡ ಇದು ಬೇಡ ಅಂತ ಹೇಳಿಕೊಂಡು ಮಗುವಿಗೆ ಇರ್ತಕ್ಕಂಥ ಮಗುವಿಗೆ ಬೇಕಾಗಿರತಕ್ಕಂಥ ಪೋಷಕಾಂಶಗಳನ್ನು ತಮಗೆ ಗೊತ್ತಿಲ್ದಂಗೆ ಅವರು ಆ ಕಾಳಜಿಯನ್ನು ವಹಿಸಂಗಿಲ್ಲ ಆದರೆ ಈ ಅರಿವು ಕಾರ್ಯಕ್ರಮಗಳಿಂದ ಈ ಶೈಕ್ಷಣಿಕ ಅರಿವಿನ ಕಾರ್ಯಕ್ರಮಗಳಿಂದ ಪಪ್ಪಾಯ ತಿನ್ನೋದರಿಂದ ಮಗುವಿಗೆ ಏನೆಲ್ಲ ಅನುಕೂಲಗಳು ಇದಾವೆ ಈಗ ಕಣ್ಣು ಕಣ್ಣು ಕಾಣೋಂಗಿಲ್ಲ ಅಂದ ತಕ್ಷ್ಣನೆ ಪಪ್ಪಾಯ ಕಣ್ಣಿಗೆ ಎಷ್ಟು ಉಪಯುಕ್ತ ಅನ್ನುವಂಥದ್ದನ್ನು ಅರಿವಿನ ಮೂಲಕ ಅಂದ್ರೆ ಈ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ತೋರಿಸುವಂಥದ್ದು ತರಕಾರಿಗಳಲ್ಲಿ ಏನೆಲ್ಲ ಪೌಷ್ಟಿಕಾಂಶಗಳಿರುತ್ತೆ ಮೊಳಕೆ ಕಾಳುಗಳಲ್ಲಿ ಏನೆಲ್ಲ ಪೌಷ್ಟಿಕಾಂಶಗಳಿರುತ್ತೆ ಅನ್ನೋದ್ರ ಬಗ್ಗೆ ಗರ್ಭಿಣಿ ಮತ್ತು ಬಾಣಂತಿಯರ ತಾಯಂದಿರ ಸಭೆಗಳನ್ನ ಮಾಡ್ತಾ ನೆನೆಹಾಕಿದ ಕಾಳುಗಳಲ್ಲಿ ಏನೆಲ್ಲ ಪೌಷ್ಟಿಕಾಂಶಗಳು ಸಿಗುತ್ತೆ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಅದನ್ನು ತಿನ್ನೋದರಿಂದ ಎಷ್ಟೆಲ್ಲ ತೊಂದರೆಗಳ್ನ ಓಡಿಸ್ಬೌದು ಅಥವಾ ನಮ್ಮ ದೇಹಕ್ಕೆ ಆರೋಗ್ಯ ಯಾವ ರೀತಿಯಿಂದ ಕಾಪಾಡ್ಕೋಬೌದು ಅನ್ನೋದನ್ನು ಆ ಒಂದು ಕಾರ್ಯಕ್ರಮಗಳಿಂದ ನಡೆಸ್ತಾ ಇದೆ ಇನ್ನೊಂದು ಈಗ ಹುಟ್ಟಿದ ಮಗು ಎರಡೂವರೆ ಕೆ ಝಿಗಿಂತ ಕಡಿಮೆ ಇದ್ದರೆ ಕೆ ಎಮ್ ಸಿ ಕಾರ್ಯಕ್ರಮಗಳನ್ನ ಮಾಡೋದು ಅಂದರೆ ಕಾಂಗ್ರೋ ಮದರ್ ಕೇರ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಗುವಿಗೆ ಮತ್ತು ತಾಯಿಗೆ ಯಾವ ರೀತಿಯಿಂದ ಸಂಬಂಧಗಳನ್ನ ಹೆಚ್ಚು ಪಡಿಸ್ಬಹುದು ಅನ್ನುವಂಥ ಅರಿವು ಕಾರ್ಯಕ್ರಮಗಳನ್ನ ಮಾಡುವಂಥದ್ದು ಇದು ಮನೆ ಮನೆ ಹೋಗಿಯು ಹೇಳೋ ಥರ ಆಮೇಲೆ ಆ ಆಸ್ಪತ್ರೆಯೊಳಗ ಒಂದು ಟಿ ವಿ ಮೂಲಕ ಬರತಕ್ಕಂಥ ಪೋಸ್ಟರ್ಸ್ಗಳ ಮೂಲಕ ಬರತಕ್ಕಂಥ ಮಾಹಿತಿಗಳ್ನ ನೀಡಿ ಎರಡೂವರೆ ಕೆ ಝಿಗಿಂತ ಕಡಿಮೆ ಇರುವಂಥ ಮಗು ಬದುಕೋದು ತುಂಬ ಕಷ್ಟ ಅಂಥ ಮಗುವನ್ನು ಕಾಂಗ್ರೋ ಮದರ್ ಕೇರ್ ಮೂಲಕ ಹೇಗೆ ಬದುಕಿಸಬಹುದು ಅನ್ನುವಂಥದ್ದನ್ನು ಮಾಹಿತಿಗಳನ್ನ ನೀಡುತ್ತೆ ಇದರಿಂದ ತಾಯಿ ಮತ್ತು ಮಗುವಿನ ಸಂಬಂಧ ಜಾಸ್ತಿ ಬೆಳೀತೈತಿ ಜೊತೆಗೆ ಅವ್ರ ಮನೆಯೊಳಗ್ ಇರತಕ್ಕಂಥ ಬೇರೆಯವರೂ ಕೂಡ ಕಾಂಗ್ರೋ ಮದರ್ ಕೇರನ್ನು ಬಳಸೋದ್ರಿಂದ ಮಗುವಿಗೆ ಅವರ ಸಂಬಂಧ ಕೂಡ ಹೆಚ್ಚಾಗತ್ತೆ ಮಗುವಿನ ಸಂಬಂಧ ಮತ್ತು ಮನೆಯೊಳಗ್ ಇರತಕ್ಕಂಥ ತಂದೆ ಅತ್ತೆ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಅವ್ರ ಸಂಬಂಧನೂ ಕೂಡ ಮಗುವಿಗೆ ಜಾಸ್ತಿ ಪ್ರೀತಿ ಸಿಗುತ್ತೆ ಇದರಿಂದ ಮಗು ಏನು ಮಾಡುತ್ತೆ ಅಂದರೆ ಪ್ರೋತ್ಸಾಹದಾಯಕವಾಗಿ ಬೆಳೆಯುತ್ತೆ ಹಾಗಾಗಿ ಆದ್ದರಿಂದ ಮಗು ಮರಣವು ಕೂಡ ತಪ್ಪಿಸ್ಬೋದು ಇದು ಅಲ್ದೆನೆ ಕಾಲ ಕಾಲಕ್ಕೆ ಬರತಕ್ಕಂಥ ಖಾಯ್ಲೆಗಳಿಗೆ ಸಂಬಂಧಪಟ್ಟಂಗೆ ಶೈಕ್ಷಣಿಕ ಅರಿವಿನ ಮಾಹಿತಿಗಳನ್ನು ಸರ್ಕಾರ ಈಗಾಗಲೆ ಆಲ್ರೆಡಿ ಸಮುದಾಯದೊಳಗೆ ಕೊಡ್ತಾ ಇದೆ ಅದು ಸಮುದಾಯದೊಳಗೆ ಹೇಗೆ ಅಂತಂದರೆ ನಾವು ಕೆಲವು ಬೀದಿ ನಾಟಕಗಳನ್ನ ಮಾಡೋದ್ರ ಮೂಲಕ ಮಾಹಿತಿಗಳನ್ನ ಕೊಡುವಂಥದ್ದು ನಾಟಕದ ರೂಪದಲ್ಲಿ ಮಗುವಿಗೆ ಏನಾದರು ತೊಂದರೆ ಆದರೆ ಅದರಿಂದ ಏನು ಖಾಯಿಲೆ ಇತ್ತು ಯಾಕೆ ತೊಂದರೆ ಆಯಿತು ಅದನ್ನ ನಾವು ಹೆಂಗೆ ಸರಿಪಡಿಸ್ಬೌದು ಅನ್ನೋದ್ರ ಮೂಲಕ ಬೀದಿ ನಾಟಕಗಳನ್ನ ಮಾಡುವಂಥದ್ದು ಈಗ ಉದಾಹರಣೆ ಉದಾಹರಣೆ ಒಂದು ಯಾರೋ ಒಬ್ಬ ಮಹಿಳೆ ಗರ್ಭಿಣಿ ಮಹಿಳೆ ಆಸ್ಪತ್ರೆಗ್ ಹೋಗೋಲ್ಲ ಮನೆ ಒಳಗೆ ಎಲ್ಲ ಮಾಡಿಕೊಳ್ತಾಳೆ ಅವ್ಳಿಗೆ ಯಾವುದೇ ರೀತಿಯಿಂದ ಪೌಷ್ಟಿಕಾಂಶ ಇರತಕ್ಕಂಥ ಅಥವಾ ಪೌಷ್ಟಿಕವಾಗಿರ್ತಕ್ಕಂಥದ್ದು ಹಾಗೂ ಕಬ್ಬಿಣಾಂಶ ಮಾತ್ರೆ ಟಿ ಟಿ ಇಲ್ದೆ ಯಾವ ರೀತಿಯಿಂದ ಆ ಮಹಿಳೆ ಡೆಲವರಿ ಆಗುತ್ತೆ ಹೇಗೆ ಸಾವನ್ನೊಪ್ತಾಳೆ ಅನ್ನೋದ್ರ ಬಗ್ಗೆ ಒಂದು ಬೀದಿ ನಾಟಕಗಳ್ನ ಮಾಡುವಂಥದ್ದು ಇದರಿಂದ ಅವ್ಳು ಒಂದು ವೇಳೆ ಆ ಅರಿವು ಅಂದರೆ ಅವ್ಳಿಗೆ ಬೇಕಾಗಿರತಕ್ಕಂಥ ಕಾಲ ಕಾಲಕ್ಕೆ ಬೇಕಾಗಿರತಕ್ಕಂಥ ಇಂಜೆಕ್ಷನ್ ಅದ್ರ ಜೊತೆಗೆ ಚುಚ್ಚುಮದ್ದು ಆಮೇಲೆ ಅದ್ರ ಜೊತೆಗೆ ಕಬ್ಬಿಣಾಂಶ ಮಾತ್ರೆ ಇವುಗಳ್ನೆಲ್ಲ ತೊಗೊಂಡು ಮಹಿಳೆ ಉಪಯೋಗ ಮಾಡಿಕೊಂಡ್ಳು ಅಂತಂದರೆ ಅವಳು ಚೆನ್ನಾಗಿರ್ತಾಳೆ ಮಗುವು ಚೆನ್ನಾಗಿರುತ್ತೆ ಹೆರಿಗೆ ಕೂಡ ಚೆನ್ನಾಗಾಗುತ್ತೆ ಇದರಿಂದ ಹೆರಿಗೆನು ಕೂಡ ಆಸ್ಪತ್ರೆಯಲ್ಲೇ ಮಾಡ್ಕೋಬೇಕು ಅನ್ನುವಂಥ ಅರಿವು ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾಯಿದೆ ಸರ್ಕಾರ ಯಾಕೆ ಅಂತಂದರೆ ಈಗಿನ ಕಾಲ್ದೊಳಗೆ ಮನೆಯಲ್ಲೇ ಹೆರಿಗೆ ಆಯಿತು ಅಂತಂದರೆ ಸಮಯ ಸಂದರ್ಭಕ್ಕೆ ತಕ್ಕಂಗೆ ಅವ್ರ ಮನೆಯಲ್ಲಿ ಯಾವುದೇ ರೀತಿಯ ವಸ್ತುಗಳು ಇರೋಲ್ಲ ಆದ್ರೆ ಅಲ್ಲೇ ಒಂದು ವೇಳೆ ನಾವು ಆಸ್ಪತ್ರೆಗೆ ಹೋದ್ರೆ ಸಾಕಷ್ಟು ಸಲಕರಣೆಗಳಿರ್ತೆ ಆಸ್ಪತ್ರೆಯೊಳಗೆ ಡಾಕ್ಟ್ರ್ಸ್ ಇರ್ತಾರೆ ಏನಾದರು ತೊಂದರೆಗಳಿದ್ರೆ ತಕ್ಷಣ ಅದನ್ನು ನಿವಾರಿಸ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಈ ಥರದ್ದು ಮಾಹಿತಿಗಳನ್ನ ಕೂಡ ಸಮ ಸರ್ಕಾರ ಕೊಡ್ತಾಯಿದೆ ಇನ್ನೊಂದು ಚುಚ್ಚುಮದ್ದುಗಳ ಬಗ್ಗೆ ಮಗು ಹುಟ್ಟಿದಾಗಿದ್ದ ಹಿಡುದು ಐದು ವರ್ಷದ ಮಗು ಆಗುವ ತನ್ಕ ಏನಲ್ಲ ಚುಚ್ಚುಮದ್ದುಗಳು ಯಾವ ಯಾವ ಟೈಮಿಗೆ ಬೇಕು ಅನ್ನೋದ್ರ ಬಗ್ಗೆಯು ಕೂಡ ಅರಿವು ಕಾರ್ಯಕ್ರಮಗಳನ್ನ ಮಾಡ್ತಾಯಿದೆ ಇದು ಅಲ್ದೇ ಆಸ್ಪತ್ರೆಯಲ್ಲಿ ಸಿಗ್ತಕ್ಕಂಥ ಸೇವಾ ಸೌಲಭ್ಯಗಳು ಏನೇನು ಯಾವ ರೀತಿ ಸೇವಾ ಸೌಲಭ್ಯಗಳು ಸಿಗುತ್ತೆ ಆ ಸೇವಾ ಸೌಲಭ್ಯಕ್ಕೆ ಅನುಗುಣವಾಗಿ ನಾವು ಯಾವ ರೀತಿಯಿಂದ ಆ ಅನುಕೂಲಗಳ್ನ ಬಳಸ್ಕೋಬಹುದು ಅನ್ನುವಂಥ ಮಾಹಿತಿನೂ ಕೂಡ ಸರ್ಕಾರ ಈಗಾಗಲೆ ಅರಿವು ಕಾರ್ಯಕ್ರಮಗಳನ್ನ ಮಾಡ್ತಾಯಿದೆ ಸಮೂಹದಲ್ಲಿನ ಅಂದರೆ ಗ್ರಾಮಮಟ್ಟದಲ್ಲಿ ಬಂದು ಗ್ರಾಮೀಣ ಮಹಿಳೆಯರಿಗೆ ಮತ್ತು ಗ್ರಾಮೀಣ ಪುರುಷರಿಗೆ ಗ್ರಾಮದ ಜನರಿಗೆ ತಿಳಿಯುವಂತೆ ಈ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾಯಿದೆ ಈ ಜಾತಾ ಒಂದೇ ಅಲ್ದೆ ಹಾಡಿನ ಮೂಲಕ ಅವರಿಗೆ ಮಾತಿನ ಮೂಲಕ ಅದು ಕೆಲವು ರೋಲ್ ಪ್ಲೇಗಳ ಮೂಲಕ ಆಮೇಲೆ ಕೆಲವು ಮೂಕಾಭಿನಯಗಳ ಮೂಲಕ ಆಮೇಲೆ ಪೋಸ್ಟರ್ಸ್ ಚಿತ್ರಗಳ ಚಿತ್ರಪಟಗಳ್ನ ತೋರ್ಸೋದ್ರ ಮೂಲಕ ಆಮೇಲೆ ಟಿ ವಿಗಳ ಮೂಲಕ ಕಾರ್ಯಕ್ರಮಗಳನ್ನ ಮಾಡಿ ಜನರಿಗೆ ಸಾಕಷ್ಟು ರೋಗಗಳ ಬಗ್ಗೆ ಮತ್ತು ಅವುಗಳಿಂದ ನಾವು ಹೆಂಗೆ ದೂರ ಇರಬೇಕು ಅವುಗಳ ಮುನ್ನೆಚ್ಚರಿಕೆಯಾಗಿ ಏನು ಮಾಡ್ಕೋಬೇಕು ಮತ್ತು ಅದು ಬಂದ್ರು ಕೂಡ ನಾವು ಎಲ್ಲಿ ಔಷಧಿಗಳನ್ನ ಹೇಗೆ ಪಡೀಬೇಕು ಅನ್ನುವಂಥ ಮಾಹಿತಿಯನ್ನು ಸರ್ಕಾರ ಸಮುದಾಯಕ್ಕೆ ಅರಿವು ಕಾರ್ಯಕ್ರಮಗಳನ್ನ ಮಾಡ್ತಾಯಿದೆ ಇದಕ್ಕೆ ನಾವು ಜಾಗೃತಿ ಶಿಬಿರಗಳು ಅಂತ ಹೇಳ್ತೇವೆ ನಮ್ಮ ಕಡೆಗೆಲ್ಲ ಈ ಜಾಗೃತಿ ಶಿಬಿರಗಳನ್ನ ಮಾಡೋದರಿಂದ ಎಷ್ಟೋ ಜನ ಬದಲಾವಣೆ ಆಗಿದ್ದಾರೆ ಈಗ ಹೆಚ್ಚು ಡೆಲವರಿ ಆಗೋದು ಆಸ್ಪತ್ರೆಯಲ್ಲೇ ಮಗುವಿಗೆ ಸಂಬಂಧಪಟ್ಟಂಗೆ ಜಾಸ್ತಿ ಮಾಹಿತಿ ಸಿಗೋದು ಆಸ್ಪತ್ರೆಯಲ್ಲೇ ಏನೇ ಖಾಯಿಲೆ ಬಂದರೂ ಜನ ಈಗ ಸರ್ಕಾರದ ಆಸ್ಪತ್ರೆಗೆ ಹೋಗಲಿಕ್ಕೆ ಮೊರೆ ಹೋಗಿದ್ದಾರೆ ಇದರಿಂದ ಇದಕ್ಕೆಲ್ಲ ಕಾರಣ ಶೈಕ್ಷಣಿಕ ಅರಿವಿನ ಕಾರ್ಯಕ್ರಮಗಳೇ ಕಾರಣ ಅನ್ನುವಂಥದ್ದನ್ನು ಎತ್ತಿ ತೋರ್ಸ್ತಾ ಇದೆ